ಮಹಿಳೆಯರು ದಿನನಿತ್ಯ ಎದುರಿಸುವ ಸವಾಲುಗಳು ಭಾಳ ಅವ ಡೇಲಿ ಹೆಣ್ಮಕ್ಕಳಿಗೆ ಭಾಳ ತೊಂದರೆಗಳು ಇರ್ತವೆ ಅವ್ರು ಭಾಳ ಎದರಿಸ್ಬೇಕಾಯ್ತದೆ ಸವಾಲುಗಳು ಯಾವ್ಯಾವು ಅಂತಂದ್ರೆ ಅದ್ರೊಳಗೆ ಸ್ಪೆಷಲಿ ಅಂದ್ರೆ ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಅಥವಾ ಅತ್ತೆ ಸೊಸೆದಾಗಿರ್ಬೋದು ಈಗ ಹೊರಗೆ ಒಂದ್ವೇಳೆ ಹೊರಗಿಂದು ನೋಡ್ಬೇಕಾದ್ರೆ ಕು ಅಂದರ ಲೈಂಗಿಕ ಕಿರುಕುಳ ಆಗಿರ್ಬೌದು ಮತ್ತೆ ಉದ್ಯೋಗದಲ್ಲಿ ಸಮಾನತೆದು ಸವಾಲಾಗಿರ್ಬೌದು ಹಿಂಗೆ ಭಾಳ ತೊಡುಗೆ ಭಾಳ ಏನಂತಾರೆ ಸಮಸ್ಯೆಗಳಿರ್ತಾವ ಹೆಣ್ಮಕ್ಕಳು ಡೇಲಿ ಎದುರಿಸ್ಬೇಕಾಯ್ತದ ಮತ್ತು ಭಾರತೀಯ ಸಮಾಜದಾಗ ಮಹಿಳೆಯರ ಪಾತ್ರ ಅಂತಂತಂದರೆ ಕಾ ನೋಡ್ಬೇಕಂತಂತಂದರೆ ಹಿಂದಕ್ಕೆ ಹೆಂಗಿತ್ತಂತಂತಂದ್ರೆ ಹೆಣ್ಮಕ್ಳದ್ದು ಉಡುಗೆ ತೊಡುಗೆ ಅದೆಲ್ಲ ಏನು ಇದ್ದಿತಂದ್ರೆ ಚಂದಿದ್ದಿತ್ತು ಅಂದ್ರೆ ಹಿಂಗೆ ಮೈ ಮುಚ್ಚೋ ಬಟ್ಟೆ ಹಾಕೊಬೋದು ಸ್ಯಾರಿ ಆಗಿರ್ಬೌದು ಅವ್ರದ್ದು ಡ್ರೆಸ್ಸಿಂಗ್ ಸೆನ್ಸ ಎಲ್ಲ ಚಂದ ಇದ್ದಿತ್ತು ಮತ್ತು ಹಿಂದಿಕೇನು ಮಾಡ್ತಿದ್ದರು ಅಂತಂತಂದರೆ ಅಷ್ಟೇನು ಸಮಾನತೆ ಇದ್ದಿದ್ದಿಲ್ಲ ಶಿಕ್ಷಣದ ಶಿಕ್ಷಣ ಕೊಡಿಸೋದಾಗ್ಲಿ ಹೆಣ್ಮಕ್ಕಳಿಗೆ ಹಿಂಗೆ ಮತ್ತು ಹೊರಗೆ ಕಳಿಸೋದಾಗ್ಲಿ ಮನೆ ಬಿಟ್ಟು ಹೋಗೋದಾಗ್ಲಿ ಅಂಥ ಪ್ರಾಬ್ಲಮ್ಮು ಹಿಂದ್ಕಿನ ಕಾಲದಾಗ ಇದ್ದಿದ್ದವು ಅದು ಎದುರ್ಸಿ ಇದ್ದಿತ್ತು ಈಗಿನ ಕಾಲದ ಹೆಣ್ಮಕ್ಳು ಹೆಂಗೆ ಮಾಡ್ಲತ್ತರ ಅಂತಂತಂದರೆ ಡ್ರೆಸ್ಸಿಂಗ್ದಾಗ ಬಟ್ಟೆ ಹಾಕೊಂಬದ್ರಾಗ ಭಾಳ ಮುಂದಾಗ್ಯಾರ ಅವರು ಜೀನ್ಸ್ ಹಾಕೊಂಬೋದಾಗ್ಲಿ ಅವ್ರದ್ದು ಉಡುಗೆ ತೊಡುಗೆ ವೇಷಭೂಷಣ ಅವೆಲ್ಲ ಏನಾಗ್ಯವ ಅಂತಂತಂದರೆ ಸಮ ಇದು ಚೇಂಜಾಗ್ಯವ ಈಗ ಪೂರ ಈಗಿದ್ರೊಳಗೆ ಈಗ ಸ್ಪೆಷಲಿ ಮತ್ತು ಹೆಣ್ಮಕ್ಕಳು ಏನು ಮಾಡ್ತಾರೆ ಅಂತಂತಂದರೆ ಈಗ ಮೊದಲಿನ್ಕಿನ್ನ ಏನಾಗ್ಯಾರ ನಾವು ಭೀ ಥೋಡೆ ಮುಂದಿರಬೇಕು ಸಮಾನತೆ ಬೇಕು ಗಂಡ್ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆ ಅಂತ್ಹೇಳಿ ಬಟ್ಟೆದ್ರಾಗ ಚೇಂಜ್ ಮಾಡ್ಕೊಂಬೋದಾಗಿರ್ಬೌದು ಮತ್ತು ಹೆಣ್ಮಕ್ಕಳು ಹೆಂಗೆ ಅಂದ್ರೆ ಈಗ ಉದ್ಯೋಗದಾಗ ಭೀ ಏನಾಗ್ಯಾರ ಭಾಳ ಮುಂದೆ ಹೋಗ್ಯಾರ ಹೆಣ್ಮಕ್ಕಳು ಈಗ ಹೆಣ್ಮಕ್ಕಳು ನೋಡಿರಿ ಈಗ ಪ್ರತಿಯೊಂದು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ದಾಗ ಸಿಕ್ತಾರೆ ನಿಮಗೆ ಹೆಣ್ಮಕ್ಕಳು ಪೋಲಿಸ್ ಆಗಿರ್ಬೌದು ಹೆಲ್ತ್ ಡಿಪಾರ್ಟ್ಮೆಂಟಾಗಿರ್ಬೌದು ಮತ್ತು ಅಗ್ನಿಶಾಮಕ ದಳ ಆಗಿರ್ಬೌದು ಮತ್ತು ಇನ್ನು ಶಿಕ್ಷಣದ್ರಾಗಿರ್ಬೌದು ಮತ್ತು ವಕೀಲಾಗಲಿ ಜಡ್ಜಾಗಲಿ ಮತ್ತು ಪಾಲಿಟಿಕ್ಸ್ದಾಗಾಗಲಿ ರಾಜನೀತಿದಾಗ ಪ್ರತಿಯೊಂದ್ರಾಗೆಲ್ಲ ಏನು ಮಾಡ್ಯಾರ ಅಂತಂತಂದರೆ ಹೆಣ್ಮಕ್ಕಳು ಈಗ ಸಾಧನೆ ಮಾಡ್ಲತ್ತರ ಸ್ವಲ್ಪ ಇದಾಗ್ಯದ ಹೆಣ್ಮಕ್ಕಳು ಹೆಣ್ಮಕ್ಳದು ಅದೊಂದು ಜರ ಛಂದಾಗ್ಯದ ಈಗಿಂದು ಮತ್ತು ಹೆಣ್ಮಕ್ಳದು ಉಡುಗೆ ತೊಡುಗೆದು ಭೀ ಚೇಂಜಾಗ್ಯದ ಮೊದಲಿಂದು ಬೇರೆ ಟೈಪಿದ್ದಿತ್ತು ಈಗಿಂದು ಬೇರೆ ಟೈಪಿದ್ದಿತ್ತು ಭಾಳ ವ್ಯತ್ಯಾಸದ ಹೆಣ್ಮಕ್ಳದು ಇದ್ರೊಳಗೆ ಮತ್ತು ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರಗಳದಾಗ ಅವ್ರಿಗೆ ಸಮಾನತೆ ಅವಕಾಶಗಳು ಪ್ರತಿಯೊಂದ್ರಾಗದ ಈಗ ಹೆಣ್ಮಕ್ಳದು ಉದ್ಯೋಗ ಎಲ್ಲ ಡಿಪಾರ್ಟ್ಮೆಂಟ್ದಾಗರ ಹೆಣ್ಮಕ್ಕಳು ಮತ್ತು ಉದ್ಯೋಗದಾಗ ಹೆಂಗೆ ಅಂತಂತಂತಂದರೆ ಎಲ್ಲ ಹೆಣ್ಮಕ್ಕಳು ಪ್ರತಿಯೊಂದ್ರಾಗೆಲ್ಲ ತಮ್ಮದು ಮೇಲುಗೈ ಸಾಧಿಸ್ಲತ್ತರ ಶಿಕ್ಷಣ ಕ್ಷೇತ್ರಗಳದಾಗಾಗ್ಲಿ ಮತ್ತು ಯಾವ್ದು ಭೀ ಮೊದಲೇನಿದ್ದಿತ್ತು ಹಿಂದಿನ ಹೆಣ್ಮಕ್ಕಳು ಏನು ಮಾಡ್ತಿದ್ದರು ಅಂತಂತಂತಂದರೆ ಅಂಜಿ ಮನೆಗೆ ಕೂಡ್ತಿದ್ದರು ಹಿಂಗೆ ಹೊರಗೆ ಬರ್ತಿದ್ದಿಲ್ಲ ಅವರು ಮತ್ತು ಗಂಡ್ಮಕ್ಕಳು ಹೆಂಗೆ ಹೇಳುತ್ತಿದ್ದರು ಹಾಗೆ ಕೇಳುತ್ತಿದ್ದರು ಅಂತ ಅಂದರು ಹಾಗಿದ್ದಿತ್ತು ಮತ್ತು ಹಿಂದಕ್ಕಿನ ಹೆಣ್ಮಕ್ಕಳು ಹೆಂಗೆ ಮಾಡ್ತಿದ್ದರು ಅಂತಂತಂದ್ರೆ ಗಂಡ್ಸು ಮಕ್ಕಳು ಭೀ ಏನು ಮಾಡ್ತಿರು ಥೋಡೆ ರೆಸ್ಪೆಕ್ಟ್ ಕೊಡುತ್ತಿದ್ದರು ಮರ್ಯಾದೆ ಕೊಡುತ್ತಿದ್ದರು ಹೆಣ್ಮಕ್ಕಳಿಗೆ ಅವರು ಎಲ್ಲ ಗಂಡ್ಮಕ್ಕಳು ಹೇಳಿನ ಕೇಳೋ ಕಡಿಂದು ಮತ್ತ ಮನೆಗಿಂದೆಲ್ಲ ಕೆಲಸ ಆಗಿರ್ಬೌದು ಮತ್ತು ಪ್ರತಿಯೊಂದು ಆಗಿರ್ಬೌದು ಎಲ್ಲ ಸಂಭಾಳಸ್ಕೊಂಡು ಹೋಯ್ತಾರ ಮತ್ತು ಹೆಣ್ಮಕ್ಳದು ಇನ್ನೊಂದು ಏನು ಅಂತಂತಂತಂದ್ರೆ ಒಂದ್ವೇಳೆ ಹೊರಗೆ ಉದ್ಯೋಗಕ್ಕೆ ಮಾಡ್ಬೇಕಾದ್ರು ಭೀ ಅವರು ಹೊರಗಿಂದೆ ಅವ್ರಸ್ಕೊತಾರ ಮತ್ತು ಮನೆಗಿಂದು ಭೀ ಫುಲ್ ಫ್ಯಾಮ್ಲಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅತ್ತೆ ಸೊಸೆ ಎಲ್ಲ ಇರ್ತದೆ ಅವರು ಕುಟುಂಬದಾಗ ಭೀ ಮ್ಯಾನೇಜ್ ಮಾಡ್ಕೋತಾರೆ ಮತ್ತು ಹೊರಗೆ ಉದ್ಯೋಗ ಮಾಡೋದು ಅದ್ರೊಳಗೆ ಭೀ ಮ್ಯಾನೇಜ್ ಮಾಡ್ಕೋತಾರೆ ಹೆಣ್ಮಕ್ಳದು ಇದು ಒಂದು ತೋಲು ಚಂದದ ಬ್ ಮತ್ತು ಈಗಿನ ಸಮಾಜದಾಗ ನೋಡ್ಬೇಕಾದ್ರೆ ಹೆಣ್ಮಕ್ಳು ಏನಾಗ್ಯಾರ ಅಂತಂತಂದರೆ ಗಂಡ್ಸ್ರಕಿನ್ನ ಪೂರ ಒಂದು ಕೈ ಫುಲ್ ಮ್ಯಾಲೆ ಹರ ಹೆಣ್ಮಕ್ಳು ಯಾವ್ದ್ರೊಳಗೆ ಭೀ ಕಮ್ಮಿಲ್ಲ ಪ್ರತಿಯೊಂದ್ರಾಗ ಮತ್ತು ಇನ್ನೊಂದು ಡೇಲಿ ಎದ್ರಿಸೋದು ಇನ್ನೊಂದು ಸಮಸ್ಯೆ ಏನು ಅಂತಂತಂತಂದರೆ ಈಗ ಸದ್ಯಕ್ಕೆ ಅಂತಂತಂದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಏನಂತಾರೆ ಥೋಡೆ ಪೋಲಿ ಹುಡುಗರ ಕಾಟ ಆಗಿರ್ಬೌದು ಹಿಂಗೆ ಸ್ವಲ್ಪ ಅದು ಒಂದು ಭಯ ಒಂದದ ಆ ಹೆಣ್ಮಕ್ಕಳು ಅವ್ರದು ಮಾನ ಮರ್ಯಾದೆ ಅದರ ಬ ಅದು ಒಗ್ಗೆ ಒಂದು ಹೆಣ್ಮಕ್ಕಳಿಗೆ ಥೋಡೆ ಅಂಜ್ಕೆ ಇರ್ತದೆ ಅಂದರೆ ಯಾವ ಹುಡುಗರು ಏನಿದು ಮಾಡ್ತರ ಅಂತ್ಹೇಳಿ ಅದು ಬಟ್ಟ ಹಿಂದ್ಕಿನ ಹೆಣ್ಮಕ್ಕಳಿಗೆ ಇವಾಗಿನ ಹೆಣ್ಮಕ್ಕಳಿಗೆ ಭಾಳ ವ್ಯತ್ಯಾಸದ ಹಿಂದ್ಕಿನ ಹೆಣ್ಮಕ್ಳದು ಬಗ್ ಹೆಣ್ಮಕ್ಕಳಿಗೆ ಹೆಂಗೆ ಇದ್ದಿತಂದ್ರೆ ಮಾನ ಮರ್ಯಾದೆ ಮುಚ್ಚುಮರೆ ಹಾಗೆಲ್ಲ ಇದ್ದಿತ್ತು ಬಟ್ ಇವಾಗಿನ ಹೆಣ್ಮಕ್ಕಳು ಏನಾಗ್ಯಾರ ಅಂತಂತಂದರೆ ಮುಂದುವರ್ದು ಗಂಡ್ಸರ್ಕಿನ್ನ ನಾವ್ಯಾಕೆ ಹೀಗಿರ್ಬೇಕು ನಾವು ಭೀ ಅವರ್ಕಿನ್ನ ಮುಂದಿರಬೇಕು ಅಂತೇಳಿ ಏನು ಮಾಡ್ಯಾರ ಅಂತಂತಂದರೆ ಅವರ ಉಡುಗೆ ತೊಡುಗೆ ಚೇಂಜ್ ಮಾಡ್ಕೊಂಡಿ ಹೀಗೆಲ್ಲ ಫುಲ್ಲ ಮುಂದುವರ್ದಾರ ಬಟ್ ಸ್ವಲ್ಪ ಹೆಣ್ಮಕ್ಕಳು ಹಂಗೆ ಭೀ ಹರ ಸ್ವಲ್ಪ ಹೆಣ್ಮಕ್ಕಳು ಹಿಂಗೆ ಭೀ ಹರ ಬಟ್ ಒಟ್ಟಿನಾಗ ಚೇಂಜಾಗ್ಯದಾ ಅಂದರೂ ಭೀ ಸ್ವಲ್ಪ ಇದು ಲೈಂಗಿಕ ಕ ಕಿರುಕುಳದ್ದು ಅದು ಒಂದು ಮಾನಸಿಕ ತೊಂದರೆದದು ಒಂದು ಹೆಣ್ಮಕ್ಕಳು ಇನ್ನೂ ಭೀ ಎದ್ರಿಸ್ತರ ಥೋಡೆ ಆಯ್ತು ಇನ್ನು ಮಹಿಳೆಯರ ಪಾತ್ರ ಏನದ ಅಂತಂತಂದರೆ ಈಗ ಭಾಳ ಚೇಂಜಾಗ್ಯದ ಮೊದಲಿನ್ಕಿನ್ನ ಈಗ ಆಯ್ತು ಇನ್ನು ಹೆಣ್ಮಕ್ಕಳಿಗೆ ಸುರಕ್ಷತೆ ಎಂಬುದಿಲ್ಲ ಇನ್ನು ಭೀ ಇಲ್ಲ ಅದು ಮುಂದು ಭೀ ಇರಲ್ದು ನಮ್ಮ ಭಾರತದಾಗ ಅದು ಒಂದು ಮಹಿಳೆಯರಿಗೆ ಸುರಕ್ಷತೆ ಕೊಡೋದು ಒಂದಿರಬೇಕು ಮತ್ತು ಆಯ್ತು ಇನ್ನು ಸಮಾನತೆ ಅವಕಾಶಗಳು ಎಲ್ಲದ್ರಾಗ ದೊರಿಲತ್ತವ ಬರೀ ಭಾರತದಾಗ ಮಹಿಳೆಯರಿಗೆ ಸುರಕ್ಷತೆದೊಂದು ಪ್ರಾಬ್ಲಮ್ಮದ ಹೊರಗೆ ಹೋದರೆ ಪೋಲಿ ಹುಡುಗರ ಕಾಟ ಆಗಿರ್ಬೌದು ಯಾರು ಭೀ ಆಗಲಿ ಅದು ಒಂದು ಪ್ರಾಬ್ಲಮ್ಮದ ಬಟ್ ಅದಕ್ಕೆ ಬಿಟ್ಟು ಬೇರೆದೇನು ಭೀನು ಇಲ್ಲ ಹೆಣ್ಮಕ್ಳದು ಎಲ್ಲ ಚಂದದ